ನಾವು ಅಡಿಗೆ ಬಗ್ಗೆ ಮಾತಾಡೋಣ ಅಡಿಗೆಯಿಂದ ಅಡಿಗೆ ಮಾಡದಿದ್ದರೆ ನಮ್ಮ ಮನೆಗಳಲ್ಲಿ ನಾವು ಏನು ಮಾಡಬಲ್ಲರು ಯಾಕಂದರೆ ಅಡಿಗೆಯಿಂದ ಅಡಿಗೆ ನಾವು ತುಂಬ ಥರದ ಮಾಡಬಹುದು ಅಡಿಗೆಯಲ್ಲಿ ನಾವು ತುಂಬ ಬೇರೆ ಬೇರೆ ಥರದ ಡಿಷಸ್ ಎಲ್ಲ ಮಾಡಬಹುದು ಅಡಿಗೆಯಲ್ಲಿ ತುಂಬ ಜನರಿಗೆ ಅಭಿರುಚಿ ಇರುತ್ತೆ ಯಾವ ಥರದ್ದು ಮಾಡಬೇಕು ಸಿಹಿ ತಿಂಡಿಗಳಲ್ಲಿ ಏನು ಮಾಡಬೇಕು ಖಾರ ತಿಂಡಿಗಳಲ್ಲಿ ಏನು ಮಾಡಬೇಕು ಅಂತ ತುಂಬ ಜನ ಈ ತನ್ನ ನಾವು ಹೇಗೆ ಮಾಡ್ಬೌದು ಅಂತ ಯೋಚಿಸುತ್ತಾ ಯೋಚಿಸಿರುತ್ತಿರುತ್ತಾರೆ ಆಮೇಲೆ ನಾವು ಈ ಥರ ಅಡುಗೆ ಮಾಡಬೇಕು ನಾವು ಕಲಿಯಬೇಕು ಅಂತ ನಮ್ಮ ನಾವು ಮನಸ್ಸು ಮಾಡಿದರೆ ನಾವು ಮಾಡಿ ಮಾಡಿ ಅದನ್ನು ಕಲಿಯಬಹುದು ಅಡುಗೆಯಲ್ಲಿ ಸಿಹಿ ತಿಂಡಿಗಳು ತುಂಬ ಮಾಡ್ಬವುದು ನಮಗೆ ಬೇಕಾದ ಬೇಕಾದಷ್ಟು ಥರದ ಅಡುಗೆಯನ್ನು ಮಾಡಬಹುದು ಅಡಿಗೆಯಲ್ಲಿ ನಮಗೆ ಬೇಕಾದದ್ದು ತುಂ ಸಾಮಗ್ರಿಗಳು ಅಂದರೆ ನಾವು ಡೈಲಿ ಮಾಡುವ ಅಡಿಗೆಯಲ್ಲಿ ನಾವು ತರಕಾರಿಯನ್ನು ಬಳಸುತ್ತೇವೆ ತರಕಾರಿಯಲ್ಲಿ ನಾವು ಬೇರೆ ಬೇರೆ ಮಸಾಲೆಗಳು ಹಾಕಿ ಬೇಕಾದಷ್ಟು ನಾವು ಮಸಾಲೆ ಹಾಕ್ತೀವಿ ಯಾವ ಮಸಾಲೆ ಟೇಸ್ಟ್ ಹೆಂಗಿರುತ್ತೆ ಅಂತ ನಾವು ಮಾಡಿ ನೋಡ್ತಾ ಇರ್ತೀವಿ ಕಲಿಬೇಕು ಅಡಿಗೆ ಮಾಡೋದನ್ನು ಕಲಿಯಬೇಕು ಅಂದರೆ ನಾವು ಫೋನಿನ ಸಹಾಯದಿಂದನೂ ನಾವು ಅಡಿಗೆ ಮಾಡಿ ತಿಳಿಯಬಹುದು ಹೇಗೆ ಅಡಿಗೆ ಮಾಡಬೇಕು ಅಂತ ಅಡಿಗೆಯಲ್ಲಿ ನಾವು ನಮಗೆ ಇಷ್ಟವಾದುದ್ದೆಲ್ಲ ಮಾಡ್ಕೊಳ್ಳಬಹುದು ನಾವು ಉಪ್ಪಿಟ್ಟು ಅಂತೆ ಉಪುಮಾ ಮಾಡ್ತೀವಿ ಬಿರ್ಯಾನಿ ಮಾಡ್ತೀವಿ ಆಮೇಲೆ ಪಲಾವ್ ಅಂತೆ ಇಡ್ಲಿ ಮಾಡ್ತೀವಿ ದೋಸೆ ಮಾಡ್ತೀವಿ ಏನೇನೋ ತುಂಬ ತರಹದ ಬಿಸಿಬೇಳೆ ಭಾತ್ ಅಂತೆ ಈ ಥರ ನಾವು ಖಾರ ತಿಂಡಿಗಳಲ್ಲಿ ತುಂಬ ತರಹದ ಅಡಿಗೆ ಅಡಿಗೆಯನ್ನು ಮಾಡ್ತೀವಿ ಸಿಹಿ ತಿಂಡಿಗಳಲ್ಲಿ ಅಂದರೆ ಪಾಯಸ ಮಾಡ್ತೀವಿ ಸೇವಿಯಾ ಅಂತ ಮಾಡ್ತೀವಿ ಖೀರು ಮಾಡ್ತೀವಿ ಆಮೇಲೆ ಇನ್ನೂ ಜಾಮೂನು ಜಾಮೂನೂ ಮಾಡ್ತೀವಿ ತುಂಬ ಥರದ ಸಿಹಿ ತಿಂಡಿಯ ಅಡಿಗೆನೂ ಮಾಡ್ತೀವಿ ಮಕ್ಕ ಮಹಿಳೆಯರಿಗೆ ಮೈನ್ ಕೆಲಸ ಇರುವುದೇ ಅಡಿಗೆ ಮಾಡುವುದು ತುಂಬ ಮಹಿಳೆಯರು ಅಡಿಗೆ ಮಾಡಿ ಕೆಲಸಕ್ಕೆ ಹೋಗುತ್ತಾರೆ ಬೆಳಗಿನ ಜಾವ ಅಡಿಗೆ ಮಾಡಬೇಕು ಮಧ್ಯಾಹ್ನ ಅಡಿಗೆ ಮಾಡಬೇಕು ರಾತ್ರಿ ಹೊತ್ತು ಅಡಿಗೆ ಮಾಡಬೇಕು ಈ ಥರದ ತುಂಬ ಅಡಿಗೆಯ ಟೆನ್ಶನ್ ಇರುತ್ತೆ ಮಹಿಳೆಯರಿಗೆ ಈಗ ಹೋಟೆಲ್ನಲ್ಲಿ ಎಲ್ಲ ರುಚಿಯಾದ ಅಡಿಗೆ ಕೂಡ ಸಿಗುತ್ತದೆ ನಾವು ಮನೆಯಲ್ಲಿ ಅಡಿಗೆ ತಿಂದು ತಿಂದು ಬೇಜಾರಾಗಿದ್ದರೆ ಹೋಟೆಲ್ನಿಂದ ತಂದು ತಿನ್ನುತ್ತೇವೆ ಈ ಥರ ಅಡಿಗೆ ವಿಷಯದಲ್ಲಿ ನಾವು ಹೇಳ್ಬಹುದಾದ ಏನೆಂದರೆ ಅಡಿಗೆ ಮಾಡಿ ನಮ್ಮ ನಮಗೆ ಬೇಕಾದ ರುಚಿಯನ್ನು ನಾವು ನಮಗೆ ಯಾವ ಥರ ರುಚಿ ಬೇಕು ಎಷ್ಟು ಖಾರ ಬೇಕು ಎಷ್ಟು ಉಪ್ಪು ಬೇಕು ಈ ಥರ ಎಲ್ಲ ನಾವು ಮಾಡಿಕೊಂಡು ತಿನ್ಬಹುದು ಅದೇ ನಾವು ಬೇರೆ ಕಡೆ ತಿಂದರೆ ಅಷ್ಟು ನಮಗೆ ರುಚಿ ಬರುವುದಿಲ್ಲ ಒಂದೊಂದು ಕಡೆ ಚೆನ್ನಾಗಿರುತ್ತೆ ಒಂದೊಂದು ಕಡೆ ನಾವು ಮಾಡಿದ ಅಡುಗೆಯನ್ನೇ ನಮಗೆ ತುಂಬ ಇಷ್ಟವಾಗುತ್ತೆ ಜಾಸ್ತಿ ತುಂಬ ವಯಸ್ಸಾದವರಿಗೆ ಮನೆಯ ಅಡುಗೆಯೇ ತುಂಬ ಇಷ್ಟವಾಗುತ್ತೆ ಈಗಿನ ಕಾಲದ ಮಕ್ಕಳಿಗೆಲ್ಲ ಹೋಟೆಲ್ನಲ್ಲಿ ಹೋಟೆಲ್ನಲ್ಲಿ ಮಾಡುವ ಅಡಿಗೆನೇ ತುಂಬ ರುಚಿ ಕಾಣಿಸುತ್ತೆ ನಮಗೆ ಮನೆಯಲ್ಲಿ ಮಾಡುವುದು ಅಡಿಗೆನೇ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕಂದರೆ ಮನೆಯಲ್ಲಿ ನಾವು ಅಡಿಗೆ ಮಾಡಬೇಕಾದರೆ ಎಲ್ಲ ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಚೆನ್ನಾಗಿ ತೊಳೆದು ನಾವು ಬಳಸುತ್ತೇವೆ ಯಾವ ತರಕಾರಿ ನಮಗೆ ಇಷ್ಟವೋ ಅದನ್ನು ಹಾಕಿ ತಿಂತೇವೆ ಅದೇ ನಾವು ಅಡುಗೆ ಹೋಟೆಲ್ನಲ್ಲಿ ಹೋದರೆ ಬೇರೆ ತರಕಾರಿ ತರಕಾರಿಗಳೆಲ್ಲ ಎಲ್ಲ ಮಿಕ್ಸ್ ಮಾಡಿ ಇರುತ್ತದೆ ನಾವು ಅದು ಅವರನ್ನು ಏನು ಕೇಳಬಹು ಕೇಳಬಾರದು ಅದೇ ನಾವು ಮನೆಯಲ್ಲಿ ಎಷ್ಟೋ ಥರದ ಅಡುಗೆ ಬೇಕಾದರೂ ನಾವು ಮಾಡಿ ತಿನ್ತೇವೆ ನಮಗೆ ಇಷ್ಟವಾದ ಅಡುಗೆ ನಮಗೆ ಯಾವಾಗ ಬೇಕಾದರೂ ಮಾಡಿ ತಿನಬೌದು ಅಡಿಗೆಯಲ್ಲಿ ತುಂಬ ಜನರಿಗೆ ಅಭಿರುಚಿ ಇದೆ ನಾನು ಈ ಥರ ಅಡಿಗೆಯನ್ನು ಕಲಿಯಬೇಕು ಆ ತರ ಅಡಿಗೆ ಮಾಡಬೇಕು ಅಂತ ತುಂಬ ಜನರಿಗೆ ಸಿಹಿ ತಿಂಡಿ ಮಾಡುವ ಆಸೆ ಇರುತ್ತೆ ಸ್ವಲ್ಪ ಜನರಿಗೆ ಸಿಹಿ ತಿಂಡಿ ಇಲ್ಲದೆ ಖಾರ ತಿಂಡಿಯಲ್ಲೇ ಅಭಿರುಚಿ ಇರುತ್ತೆ ನಾವು ಯಾವಾಗ ಬೇಕಾದರೂ ಸಿಹಿ ತಿಂಡಿಯನ್ನು ಮಾಡಿ ತಿನ್ನಬಹುದು ನಮ್ಮ ಮನೆಗಳಲ್ಲೂ ಮುದುಕರೆಲ್ಲ ವಯಸ್ಸಾಗಿರುವರೆಲ್ಲ ಎಲ್ಲರಿಗೂ ಮನೆಯ ಅಡಿಗೆ ಇಲ್ಲದಿದ್ದರೆ ಅವರು ಊಟ ಮಾಡುವುದಿಲ್ಲ ಯಾಕಂದರೆ ಮನೆಯ ಅಡಿಗೆಯಲ್ಲಿರುವ ರುಚಿ ಆಚೆ ಸಿಗುವ ಅಡಿಗೆಯಲ್ಲಿ ಬರುವುದಿಲ್ಲ ಅಡಿಗೆಯಲ್ಲಿ ನಾವು ಏನು ಹೇಳಬಹುದೆಂದರೆ ಅಡಿಗೆಯಿಂದ ನಾವು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗುವಂತಹ ತರಕಾರಿಗಳನ್ನು ಬಳಸಿ ನಮಗೆ ಯಾವ ಹೇಗೆ ಬೇಕಾದರೂ ನಾವು ಮಾಡಿ ತಿನ್ನಬಹುದು ಅದರಲ್ಲಿ ನಾವು ಸೊಪ್ಪು ತರಕಾರಿ ಎಲ್ಲ ಮಾಡುತ್ತೀನಿ ತುಂಬ ಜನ ಅದರಲ್ಲಿ ಚಿಕನ್ನಿಂದನೂ ಅಡುಗೆ ಮಾಡುತ್ತಾರೆ ಮಟನ್ನಿಂದನೂ ಅಡುಗೆ ಮಾಡುತ್ತಾರೆ ನಾವು ಸಿಹಿ ತಿಂಡಿಗಳನ್ನು